ಸಹೋದರ ಸಹೋದರಿಯರು ಸೊ ನನಗೆ ಹೀ ಬಗ್ಗೆ ಮಾತಾಡೋ ಮಾತನಾಡುವುದಕ್ಕೆ ನಿಜವಾಗಲೂ ನನಗೆ ತುಂಬ ಖುಷಿಯಾಗ್ತಿದೆ ಏಕಂದ್ರೆ ನಾನು ಮತ್ತು ನನ್ನ ಸಹೋದರಿ ಅವಳ ಹೆಸರು ಪೂಜಾ ಸೊ ನಾನು ಪೂಜಾ ಅಂತಲೇ ಮಾಮೂಲಿ ಕರಿತೀನಿ ಸೊ ಅವ್ಳು ನನ್ನ ಫ್ರೆಂಡ್ ಪೂಜಾ ಅಂದರೆ ಗೊತಾಗುತ್ತೆ ಅವ್ಳು ನನ್ನ ಸಹೋದರಿ ಸೊ ನಾವಿಬ್ರೂ ಒಂದು ನಾಲ್ಕು ವರ್ಷದಿಂದ ನಾನು ನನ್ನ ಎಮ್ ಕಾಮನ್ನು ಕಂಪ್ಲೀಟ್ ಮಾಡಿದ್ದೇನೆ ಸೊ ನಾನು ಮತ್ತು ಅವಳು ಒಂದೇ ತರಗತಿಯಲ್ಲಿ ಫಸ್ಟು ಅಂದರೆ ನಾ ನಾಲ್ಕು ವರ್ಷ ಅದಕ್ಕೆ ಏನಂತಾರೆ ಎಲ್ ಕೆ ಜಿ ಅಂತ ಅಂತಾರೆ ಸೊ ಅಂದರಿಂದ ಎಮ್ ಕಾಮ್ ಅಲ್ಲಿವರ್ಗೂ ನಾವಿಬ್ರೂ ಒಟ್ಟಿಗೇ ಓದಿರೋದು ಸೊ ನಮ್ಮ ಇಬ್ರ ಲೈಫೂ ಅಷ್ಟೇ ಎಲ್ಲ ವಿಷಯದಲ್ಲೂ ಸ್ವಲ್ಪ ಹೊಂದಕೆ ಹೋಲಿಕೆ ತುಂಬ ಇರುತ್ತದೆ ಏಕಂದ್ರೆ ನಾನು ಮತ್ತು ಅವಳ ಒಂದು ತಿಂಡಿ ಮತ್ತು ಊಟದಲ್ಲಿ ಆಗಿರ್ಬೋದು ಅದ್ರಲ್ಲೂ ನಮ್ಮಿಬ್ರ ಟೇಸ್ಟ್ ಒಂದೇ ಆಗಿರುತ್ತೆ ಮತ್ತು ನಾವಿಬ್ರೂ ಎಲ್ಲ ಥರದಲ್ಲೂ ನಾವಿಬ್ರೂ ತಿ ಯೋಚನೆ ಮಾಡೋದ್ ಆಗಿರ್ಬೋದು ಅಥ್ವಾ ನಮ್ಮಿಬ್ರ ಆಸೆ ಕನ್ಸು ಆಗಿರ್ಬೋದು ನಮ್ಮಿಬ್ರ ಆಸೆ ನಾವಿಬ್ರೂ ಯೋಚನೆ ಮಾಡೋದು ನಾವಿಬ್ಬರೂ ನಾವಿಬ್ಬರೂ ಸ್ ಒಂದೇ ಥರ ಇರ್ತೀವಿ ಸೊ ನಾವು ಇಬ್ರೂ ಕೂಡ ಒಂದೇ ಟೈಮಲ್ಲಿ ನಾವಿಬ್ರೂ ವಿದ್ಯಾಭ್ಯಾಸ ಮಾಡ್ತೀವಿ ಮತ್ತು ನಾವು ಎರಡು ವರ್ಷ ಮಿನಿ ಎರಡು ವರ್ಷ ಕಾಲ ನಾವು ಕೆಲಸನೂ ಸಹ ಒಟ್ಟಿಗೆ ಮಾಡ್ತೀವಿ ಒಂದೇ ಬ್ಯಾಂಕ್ನಲ್ಲಿ ನಾವಿಬ್ಬರೂ ಸುಮಾರು ಎರಡು ವರ್ಷಗಳ ಕಾಲ ಮ ಕೆಲಸವನ್ನು ಮಾಡುತ್ತೇವೆ ಅದಾದ ನಂತರ ಅವರ ಮನೆಯಲ್ಲಿ ಅವಳಿಗೆ ಒಂದು ಹುಡುಗನನ್ನು ಹುಡುಕಿ ಮದುವೆಯನ್ನು ಮಾಡುತ್ತಾರೆ ಸೊ ಅದೇ ಅವ್ಳ ಮದುವೆ ಫಿಕ್ಸ್ ಆಗಿದ್ದ ಕೂಡಲೆ ನಾನು ನಾನು ಒಬ್ಬಳೇ ಕೆಲಸ ಮಾಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲ ಹಂಗಾಗಿ ಅವಳು ನ ಮದುವೆ ಆದ ನಂತರ ನಾನು ಕೆಲ್ಸವನ್ನು ಬಿಡುತ್ತೇನೆ ಸೊ ಅವ್ಳ ಮದುವೆ ಆಯಿತು ಅಂತ ನನ್ನ ಮನೆಲೂ ಸ್ವಲ್ಪ ನನಗೆ ಪ್ರೆಝರ್ ಹಾಕಿ ನಮ್ಮ ಮನೆಲೂ ನನಗೆ ಮದುವೆ ಮಾಡ್ತಾರೆ ಸೊ ಇಬ್ಬರೂ ಅಷ್ಟೇ ಹಂಗೇ ಸೇಮ್ ಅವ್ಳ ಮದುವೆ ಆಗಿ ಒಂದು ಮೂರು ತಿಂಗಳಿಗೆ ನನ್ನ ಮದ್ವೆಯೂ ಆಗುತ್ತೆ ಸೊ ನಮ್ಮಿಬ್ರಿಗೂ ಮಗುವೂ ಸಹ ಒಂದೇ ಟೈಮ್ನಲ್ಲಿ ಆಗುತ್ತೆ ಅವ್ಳ ಮಗುಗೂ ನನ್ನ ಮಗುಗೂ ಇವಾಗ ಮಿನಿಮಮ್ ಅಂದ್ರೆ ಒಂದು ಐದಾರು ತಿಂಗಳು ಇದು ಇದೆ ಅಷ್ಟೇ ಸೊ ನಮ್ಮ ಇಬ್ಬರು ಮಕ್ಳೂ ಇವತ್ತು ಒಂದೇ ಸ್ಕೂಲ್ಗೆ ಹೋಗ್ತಿದ್ದಾರೆ ಸೋ ಅವ್ರಿಬ್ರೂ ಇವಾಗ ಇವಾಗ ಮೂರು ವರ್ಷ ಮೂರುವರೆ ವರ್ಷ ಅವ್ರಿಬ್ರಿಗು ಸೊ ಒಂದೇ ಸ್ಕೂಲ್ಗೆ ಹೋಗ್ತಿದಾರ್ ಸೊ ನಮ್ಮಿಬ್ರ ಲೈಫ್ ಹೆಂಗಾಯ್ತು ಅಂದ್ರೆ ಇವಾಗ ಅವಳಿ ಜವಳಿ ಇರ್ತದಲ್ಲವ ಸೊ ಆ ಥರ ಆಗಿದೆ ಚಿಕ್ಕೋರಿಂದ ಒಟ್ಟಿಗೆ ಬೆಳೆದ್ವಿ ಸೊ ನಾವಿಬ್ರು ಚಿಕ್ಕೋರಿಂದ ನಮ್ಮಿಬ್ಬರ ಮನೆ ತುಂಬ ಹತ್ರ ಸೋ ತುಂಬ ಹತ್ರ ಅಂದರೆ ಅವ್ರ ಮನೆಗೂ ನಮ್ಮ ಮನೆಗೂ ಒಂದು ನಿಮ್ಷದಲ್ಲೇ ಹೋಗ್ಬೋದು ಸೊ ಹಂಗಾಗಿ ನಾವು ಚಿಕ್ಕೋರಿಂದ ಒಟ್ಟಿಗೇ ಬೆಳೆದಿದ್ದೀವಿ ಒಟ್ಟಿಗೇ ಓದಿದ್ದೀವಿ ಒಟ್ಟಿಗೇ ಕೆಲಸ ಮಾಡಿದ್ದೀವಿ ಒಟ್ಟಿಗೇ ಮದುವೆ ಆಗಿದ್ದೀವಿ ಒಟ್ಟಿಗೇ ಮಗು ಆಗಿದೆ ಸೊ ಇದನ್ನೆಲ್ಲ ನೋಡಿ ನನಗೆ ಆಶ್ಚರ್ಯ ಆಗುತ್ತಿದೆ ಸೊ ನಾವಿಬ್ರೂ ಜಾಸ್ತಿ ಜಗಳ ಆಡಲ್ಲ ಸೊ ಇವಾಗ ನಮ್ಮ ತುಂಬ ಬಿಝಿ ಆಗಿದ್ದೀನಿ ಇವಾಗ ಪೋನ್ ಮಾಡೋದೆಲ್ಲ ತುಂಬ ಕಮ್ಮಿ ಕಮ್ಮಿ ಅಂತ ಅಂದರೆ ಒಂದು ಅವಳಿಗೆ ಫ್ರೀ ಇದ್ದಾಗ ಅವ್ಳ್ಗೂ ಚಿಕ್ಕ ಮಗು ಇದೆ ಅವಾಗ ಈಗ ಮತ್ತೆ ಇನ್ನೊಂದು ಮಗು ಆಗ್ತಿದೆ ಅವಳಿಗೆ ಸೊ ಅವಳು ಸ್ವಲ್ಪ ಅವಳು ಇದರಲ್ಲಿ ಬಿಝಿ ಆಗಿದ್ದಾಳೆ ಯಾಕಂದ್ರೆ ಮನೆಲ್ಲಿ ತುಂಬ ಕೆಲಸ ಇರುತ್ತೆ ಅವಳಿಗೆ ಅವ್ಳದ್ದು ತುಂಬ ಕೂಡು ಕುಟುಂಬ ಅವ್ರ ಮನೆಯಲ್ಲಿ ಹತ್ತು ಜನ ಇದ್ದಾರೆ ಸೊ ಅವ್ಳಿಗೆ ಅದೇ ಕೆಲಸ ಆಗಿರುತ್ತೆ ಸೊ ಹಂಗಾಗಿ ಒಂದು ಒಂದು ದಿನ ಎರಡು ದಿನಕ್ಕೆ ಒಂದು ಸಲ ಕಾಲ್ ಮಾಡ್ತೀವಿ ಕಾಲ್ ಮಾಡಿದರೆ ಎರಡು ದಿನದ್ದು ಸೇರಿಸಿ ಮಾತಾಡ್ತೀವಿ ನಾವು ಪೋನೇ ಕಟ್ ಮಾಡಲ್ಲ ಒಂದು ಎರಡು ಗಂಟೆನಾದ್ರೂ ಮಾತಾಡ್ತೀವಿ ಸೊ ನನಗೆ ಅವಳು ಫಸ್ಟ್ ಮದುವೆ ಆಗಿದ್ದಲ್ಲವ ಸೊ ಹಂಗಾಗಿ ಅವ್ಳು ಅಡುಗೆ ತಿಂಡಿಯೆಲ್ಲ ಮುಂಚೆಯೇ ಮಾಡ್ತಿದ್ದಳು ಅವಳು ಸೊ ನಾವಿಬ್ರೂ ಆಸ್ಟೆಲ್ನಲ್ಲೂ ಅಷ್ಟೇ ನಾವು ಒಟ್ಟಿಗೇ ಇದ್ದಿದ್ದು ನಾನು ಇದೊಂದು ಹೇಳದ್ ಮರೆತೆ ನಾನು ಟೆಂತ್ ಆದ ಮೇಲಿಂದ ನಾವಿಬ್ರೂ ಮನೆನಲ್ಲಿ ಇರಲಿಲ್ಲ ಸೊ ಪಿ ಯು ಸಿಯಿಂದ ಎಮ್ ಕಾಮ್ವರ್ಗೂ ನಾವಿಬ್ರೂ ಒಂದೇ ಹಾಸ್ಟೆಲ್ನಲ್ಲಿ ಒಂದೇ ರೂಮಲ್ಲಿ ಇದ್ವಿ ಸೊ ಎಷ್ಟೋ ದಿನ ಒಂದೇ ಬೆಡ್ಡಲ್ಲೂ ಸಹ ಒಂದೇ ಹಾಸ್ಗೆಯಲ್ಲು ಮಲ್ಕೊಂಡಿದ್ದೀವಿ ಎಷ್ಟೋ ರಾತ್ರಿ ಸೊ ಅವ್ಳು ನನ್ನ ಎಲ್ಲ ಕಷ್ಟಕ್ಕೂ ಆಗಿದ್ದಾಳೆ ಸೊ ನಾನೂ ಅವ್ಳ ಕಷ್ಟಕ್ಕೆಲ್ಲ ಆಗಿದ್ದೀನಿ ಅಂತ ಅಂದ್ಕೊಂತೀನಿ ಸೊ ಕಷ್ಟ ಇರ್ಬೋದು ಸುಖ ಇರ್ಬೋದು ಒಟ್ಟಿಗೆ ಹಂಚ್ಕೊಂಡಿದಿವಿ ಸೊ ಇವತ್ತು ನನಗೆ ಕಷ್ಟ ಅಂತ ಬಂದ್ರೆ ನನಗೆ ಪೂಜಾ ಅಂತ ಅವ್ಳ ಹೆಸ್ರು ಸೊ ನನಗೆ ಅವ್ಳೇ ನೆನಪಾಗೋದು ಇವತ್ತುಗು ಸೊ ಏನೇ ಖುಷಿ ಆದ್ರೂ ಅವಳೇ ನೆನಪಾಗೋದು ಏಕಂದ್ರೆ ಏನೇ ಖುಷಿಯಾದ್ರೂ ಫಸ್ಟ್ ನಾನು ಅವ್ಳಿಗೇ ಹೇಳ್ಕೊಂಬೇಕು ಅಂತ ಅನಿಸುತ್ತೆ ಸೊ ಏನಾದ್ರೂ ಬೇಜಾರಾದ್ರೂ ಅಷ್ಟೇ ನಾನು ಅವ್ಳಿಗೇ ಹೇಳೋದ್ ಅವಳೂ ಅಷ್ಟೇ ಮನೆಯಲ್ಲಿ ಅವ್ಳ ಗಂಡನ ಜೊತೆ ಜಗಳ ಆಡಿರ್ಬೋದು ಅವ್ಳ ಅತ್ತೆ ಜೊತೆ ಜಗಳ ಆಡಿರ್ಬೋದು ಸೊ ಫಸ್ಟ್ ನನಗೆ ಪೋನ್ ಮಾಡಿ ಹೇಳ್ತಾಳೆ ಈ ಥರ ಆಯಿತು ಏನು ಮಾಡಲಿ ಅಂತ ಸೊ ನಾನು ನನ್ಗೆ ಏನೂ ದಿಕ್ಕೇ ತೋಚ್ತಿಲ್ಲ ಏನಾದ್ರು ಆಯಿತು ಅಂದಾಗ ನಾನು ಫಸ್ಟ್ ನಾನು ಅವ್ಳನ್ನೇ ನೆನ್ಪಿಸ್ಕೊಳ್ಳೋದು ಈ ಥರ ಆಗಿದೆ ಏನು ಮಾಡಲಿ ಅಂತ ಸೊ ನಾವಿಬ್ರೂ ಫ್ರೆಂಡ್ ನಾವಿಬ್ರೂ ಸ್ ಸ್ನೇಹ ಸ್ನೇಹಕ್ಕೆ ಪದ ಹೇಳೋದಿಕ್ಕೆ ಅರ್ಥವೇ ಇಲ್ಲ ಪದಗಳೇ ಇಲ್ಲ ಸೊ ಎಷ್ಟೇ ಹೇಳಿದ್ರೂ ಅವ್ಳ ಬಗ್ಗೆ ಸಾಲದು ಮತ್ತು ಅವಳು ತುಂಬ ಒಂಥರ ಎಲ್ಲರ ಥರ ಅಲ್ಲ ಅವಳು ನನ್ನ ಫ್ರೆಂಡ್ ಅಂತ ಹೇಳ್ತಿಲ್ಲ ಸೊ ಅವ್ಳು ಯಾರ ವಿಷ್ಯಕ್ಕೂ ಹೋಗಲ್ಲ ಅವಳಾಯ್ತು ಅವ್ಳ ಓದಾಯಿತು ಅವ್ಳ ಕೆಲಸ ಎಷ್ಟಾಯ್ತು ಅಷ್ಟೇ ಸೊ ನಾನು ಸ್ವಲ್ಪ ಆ ಥರ ಅಲ್ಲ ನಾನು ಸ್ವಲ್ಪ ತರಲೆ ಮಾಡೋದು ಎಲ್ಲ ವಿಷ್ಯಕ್ಕೆ ಹೋಗೋದು ಸೊ ಅವ್ಳು ನನಗ್ ಬೈತಿದ್ದಳು ಸುಮ್ಮನೆ ಇರು ಯಾಕೆ ಎಲ್ಲರಿಗೂ ಆ ಥರ ಗೋಳು ಹೊಯ್ಕತಿಯಾ ಅಂತ ಸೊ ಅವ್ಳು ತುಂಬ ಅಂದರೆ ಹೇಳ್ತರಲ್ಲ ಹಾರ್ಟ್ಲಿ ಒಳ್ಳೆಯ ಪರ್ಸನ್ಸ್ ಅಂತ ಒಳ್ಳೆಯ ಪರ್ಸನು ಸೊ ಹಂಗೆ ಇವಾಗ ದೇವ್ರೂ ಅವಳಿಗೆ ಒಳ್ಳೆದು ಮಾಡಿದ್ದಾನೆ ಒಳ್ಳೆಯ ಕುಟುಂಬ ಸುಂದರ ಅಂಥ ಕುಟುಂಬ ಒಳ್ಳೆಯ ಹುಡ್ಗ ಸಿಕ್ಕಿದ್ದಾನೆ ಸೊ ತುಂಬ ಚೆನ್ನಾಗಿ ನೋಡ್ಕೊಂತಾನೆ ಅವ್ಳನ್ನ ಪುಟ್ಟ ಪುಟ್ಟ ಎರಡು ಮಕ್ಕಳಾಗ್ತಿದೆ ಇವಾಗ ಅದಕ್ಕೂ ನನಗೆ ತುಂಬ ಖುಷಿ ಇದೆ ಸೊ ನಾನು ಮತ್ತು ಅವರ ಫ್ಯಾಮಿಲಿ ತುಂಬ ಹೊರ್ಗಡೆ ಪ್ರವಾಸಕ್ಕೆ ಹೋಗ್ತಿವಿ ಜಾಸ್ತಿ ಸೋ ಮಿನಿಮಮ್ ಅಂದರೆ ಮದುವೆ ಯಾಕೆ ನನ್ನದು ಅವ್ರದ್ದು ಒಟ್ಟಿಗೆ ಮದುವೆ ಆಗಿರೋದ್ರಿಂದ ನಾವಿಬ್ರೂ ತುಂಬ ಹೊರ್ಗಡೆ ಟ್ರಿಪ್ ಅಂದರೆ ಈ ಬೇರೆ ಬೇರೆ ಕಡೆ ತುಂಬ ಹೋಗ್ತಿಲ್ತಿವಿ ಎರಡು ತಿಂಗಳು ಮೂರು ತಿಂಗಳಿಗೆ ಒಂದು ಸಲ ಅಂತೂ ಎಲ್ಲಾದ್ರೂ ಹೊರ್ಗಡೆ ಹೋಗ್ತನೇ ಇರ್ತೀವಿ ಸೋ ಅವಳು ನಮ್ಮ ಮನೆಗೆ ಬರ್ತಾಳೆ ಸೊ ನಾನು ಅವ್ರ ಮನೆಗೆ ಹೋಗ್ತಿನಿ ತುಂಬ ಇಬ್ರೂ ತುಂಬ ಹೊರ್ಗಡೆ ಹೋಗ್ತಿವಿ ತಿಂಗ್ಳಲ್ಲಿ ಒಂದು ಸಲ ಆದ್ರೂ ಹೊರ್ಗಡೆ ಹೋಗ್ತಿವಿ ಒಂದು ಎರಡು ಮೂರು ದಿನ ಸೊ ನನಗೂ ಕೆಲಸ ಮಾಡಿ ಮಾಡಿ ಸುಸ್ತಾಗಿರುತ್ತೆ ನಾನು ಇವಾಗ ಕೆಲಸ ಮಾಡ್ತೀನಿ ಸೊ ಅವ್ಳೂ ಮನೆಲ್ಲೆ ಇದ್ದು ಇದ್ದು ಅವ್ಳಿಗೂ ಬೇಜಾರಾಗಿರುತ್ತೆ ಹಂಗಾಗಿ ಇಬ್ರೂ ಹಂಗೆ ಹೋಗ್ತೀವಿ ಎರಡು ದಿನ ಮೂರು ದಿನ ಆ ಥರ ತುಂಬ ಎಲ್ಲಾದ್ರೂ ಹೊರ್ಗಡೆ ಹೋಗ್ತಿವಿ ಸೊ ಆಮೇಲೆ ನಾವಿಬ್ರೂ ನೋಡದಕ್ಕೂ ಅಷ್ಟೇ ಒಂದೇ ಥರ ಇದ್ದೀವಿ ಸ್ವಲ್ಪ ನೋಡೋದಕ್ಕೆ ನಾವಿಬ್ರೂ ಕೂದ್ಲು ಆಗಿರ್ಬೋದು ಮತ್ತು ನಾವಿಬ್ರೂ ಹಾಕೋ ಬಟ್ಟೆ ಆಗಿರ್ಬೋದು ಮತ್ತು ನಾವಿಬ್ಬರೂ ಸ್ವಲ್ಪ ಸೇಮ್ ಒಂದೇ ಥರ ಇದ್ದೀವಿ ನೋಡದಕ್ಕೂ ಅಷ್ಟೇ ಸೊ ಎಲ್ಲ ನಮಗೆ ಕಾಲೇಜಲ್ಲೆಲ್ಲ ಕೇಳ್ತಿದ್ದರು ನೀವಿಬ್ರೂ ಏನು ಒಂದೇ ಥರ ಇದ್ದೀರ ಟ್ವಿನ್ಸಾ ಅಂತ ಕೇಳ್ತಿದ್ದರು ನಮ್ಮ ಇಬ್ರಿಗೂ ಸೊ ನಾವು ನೋಡೋದಕ್ಕೂ ಅಷ್ಟೇ ಇಬ್ಬರೂ ಒಂದೇ ಥರ ಕಾಣಿಸ್ತೀವಿ ಸ್ವಲ್ಪ ನೋಡಿದ್ರೆ ಸೊ ನಾವಿಬ್ರೂ ಅಷ್ಟೇ ಬಟ್ಟೆ ನಮ್ಮ ಹತ್ರ ಇಬ್ರ ಹತ್ರನು ಅಷ್ಟೇ ನಾವಿಬ್ರೂ ಸೇಮ್ ಸೇಮ್ ಬಟ್ಟೆ ಹಾಕೊದು ಜಾಸ್ತಿ ಒಂದೇ ಥರ ಟಾಪು ಒಂದೇ ಥರ ಡ್ರೆಸ್ಸು ಆ ಥರ ಹಾಕೊದು ನಾವಿಬ್ರೂ ಕೂದ್ಲೂ ಅಷ್ಟೇ ಅವ್ಳದ್ದು ತುಂಬ ಉದ್ದ ಜಡೆ ಇದೆ ಸೊ ನನ್ದೂ ಅಷ್ಟೇ ತುಂಬ ಉದ್ದ ಜಡೆ ಇದೆ ನಾವಿಬ್ರು ಯಾವತ್ತೂ ಕಟ್ ಮಾಡಿಸಿಲ್ಲ ಸೊ ನಾವಿಬ್ರು ಏನೇ ಮಾಡ್ಬೇಕಂದ್ರೂ ಒಟ್ಟಿಗೆ ಮಾಡ್ಕೊಳ್ತಿದ್ವಿ ಒಂದು ಹೇ ಕೂದಲು ಕಟ್ ಮಾಡೋದರಿಂದ ಒಂದು ಹೈಬ್ರೋ ಮಾಡ್ಸಿದ್ರು ಸಹ ಒಟ್ಟಿಗೇ ಹೋಗೋದು ಒಟ್ಟಿಗೇ ಮಾಡ್ಸದಿರ್ಬೋದು ನಾವಿಬ್ರೂ ಕಲ್ಲರು ಅಷ್ಟೇ ಸೇಮ್ ಇದ್ದೀವಿ ಇಬ್ರೂ ತುಂಬ ಬೆಳ್ಳಗೆ ಇದ್ದೀವಿ ಸಣ್ಣಕ್ಕೆ ಇದ್ದೀವಿ ಸ್ವಲ್ಪ ಕುಳ್ಳಿ ತುಂಬ ಹೈಟಿಲ್ಲ ನಾವು ಇಬ್ರೂ ಸೊ ನಾವು ಇಬ್ರೂ ಜೊತೆಗೆ ಇದ್ದಿದ್ದು ಸೊ ಯಾರ ಕೆಟ್ಟ ದೃಷ್ಟಿಯೂ ನಮ್ಮ ಇಬ್ರ ಮೇಲೆ ಬೀಳ್ಬಾಡ್ದು ನಾವಿಬ್ರೂ ಎಷ್ಟು ದಿನ ಆಗುತ್ತೋ ಇದು ಭೂಮಿ ಮೇಲೆ ಇರೋದರಿಂದ ಸೊ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನಾವಿಬ್ರೂ ಒಟ್ಟಿಗೆ ಇರಬೇಕು ಅಂತ ಅಂತಂದು ನನ್ನ ಆಸೆ ಸೊ ನನ್ನ ಗಂಡ ಅವ್ಳ ಗಂಡನೂ ಅಷ್ಟೇ ತುಂಬ ಚೆನ್ನಾಗಿದ್ದಾರೆ ಹೇಳ್ತಾರೆ ಇವಾಗ ಅಣ್ಣ ತಮ್ಮ ಹೆಂಗ್ ಇದ್ದಾರೆ ಆ ಥರ ಒಟ್ಟಿಗೆ ಹೊಲ್ಗಡೆ ಹೋದಾಗ ಒಟ್ಟಿಗೆ ಇರ್ತಾರೆ ಸೊ ಒಟ್ಟಿಗೆ ಕುತ್ಕೊಂಡು ಒಟ್ಟಿಗೆ ಪಾರ್ಟಿ ಎಲ್ಲ ಮಾಡಿ ಸೊ ಒಟ್ಟಿಗೆ ಇರ್ತಾಲೆ ಅವ್ರಿಬ್ಲು ನಾವು ಎಲ್ಲ ಸೊ ನನ್ನ ಮಗುವೂ ಅಷ್ಟೇ ಅವ್ಳ ಮಗು ಅನ್ನೋ ಥರ ನೋಡ್ಕೋತಾಳೆ ನಾನೂ ಅವ್ಳ ಮಗುನ ನನ್ನ ಮಗು ಅನ್ನೋ ಥರ ನೋಡ್ಕೊಂತೀವಿ ಒಟ್ಟು ತುಂಬ ಚೆನ್ನಾಗಿದ್ದೀವಿ ನಮ್ಮಿಬ್ರ ಬಾಂಧವ್ಯ ಹಿಂಗೇ ಇರ್ಬೇಕು ಅಂತ ಅಂದ್ಕೋತೀವಿ ಮತ್ತು ಕಾಲೇಜಲ್ಲೂ ಅಷ್ಟೇ ನನ್ನ ಬಟ್ಟೆ ಎಲ್ಲ ಅವ್ಳು ನಾವಿಬ್ರೂ ಸೇಮ್ ಐಟು ಸೇಮ್ ಸೇಮ್ ಉದ್ದ ಸೇಮ್ ದಪ್ಪ ಇರೋದ್ರಿಂದ ಬಟ್ ಮುಂಚೆ ಕಾಲೇಜಲ್ಲಿ ಇರ್ಬೇಕಾದ್ರೆಲ್ಲ ಬಟ್ಟೆಗಳನ್ನ ಎಕ್ಸ್ಚೇಂಜ್ ಗೊತ್ತಲ್ವ ಸ್ಕ ಸಾಮಾನ್ಯವಾಗಿ ಬಟ್ಟೆಗಳನ್ನ ಎಕ್ಸ್ಚೇಂಜ್ ಮಾಡಿ ಹಾಕ್ಕೊಂತಿದ್ವಿ ಸೋ ಇವಾಗ್ಲೂ ಅಷ್ಟೇ ಅವ್ಳ ಸೀರೆ ಮತ್ತು ನನ್ನ ಸೀರೆನ ನಾವಿಬ್ರೂ ಎಕ್ಸ್ಚೇಂಜ್ ಮಾಡಿಬಿಟ್ಟು ಹಾಕ್ಕೊತೀವಿ ಇವಾಗ್ಲುನುನುನು ಅಷ್ಟೇ ಸೊ ನಾವಿಬ್ರೂ ಯಾವಾಗ್ಲೂ ಇದೇ ಥರ ಇರಬೇಕು ಅನ್ನೋದು ನನ್ನ ಆಸೆ ನಾವಿಬ್ರೂ ಇದೇ ಥರ ಕೊನೆವರ್ಗೂನುನು ಹಿಂಗೇ ಇರಬೇಕು ಅನ್ನೋದು ನನ್ನ ಆಸೆ ಸೊ ಹಿಂಗೆ ಇರ್ತೀವಿ ಅಂತ ಕೂಡ ಅಂದ್ಕೋತೀವಿ ಯಾಕಂದ್ರೆ ಇಷ್ಟು ವರ್ಷವೇ ಜೊತೆಗಿದ್ದೀವಿ ಚಿಕ್ಕೋರಿಂದ ಸೊ ಇವಾಗ ನನ್ನ ಬುದ್ದಿ ಅವ್ಳ ಬುದ್ದಿ ಇಬ್ರುದ್ದೂ ಬೆಳವಣ್ಗೆ ಆಗಿದೆ ಸೋ ಆದ್ದರಿಂದ ಮುಂದೆಯೂ ಇದೇ ಥರ ಇರಬೇಕು ಅನ್ನೋದು ನನ್ನ ಆಸೆ ಸೊ ಯಾರ ಕೆಟ್ಟ ಕಣ್ಣೂ ಸಹ ನಮ್ಮಿಬ್ರ ಮೇಲೆ ಬೀಳ್ಬಾಡ್ದು ನಾವಿಬ್ರೂ ಸದಾ ಹಿಂಗೇ ಇರಬೇಕು ಅಂತ ಅಂದ್ಕೋತೀವಿ ಓಕೆ ಬಾಯ್